ನಮ್ಮಂಥ ರೈತರುಗಳಿಗೆ ಪೌಷ್ಟಿಕಾಂಶಗಳು ಅಂದರೆ ಮಾಮೂಲಿ ಇದ್ದಿದ್ದೇ ಅಲ್ಲವಾ ರಾಗಿಮುದ್ದೆ ಗೋಧಿ ತರಕಾರಿಗಳು ಮನೆಗೆ ಮನೆ ಹತ್ರ ಹಾಕ್ಕೊಳ್ಳೋ ಗಿಡಗಳು ಸೊಪ್ಪುಗಳು ಅದೇ ನಾನು ನನ್ನ ಮಕ್ಳಿಗೆ ಏನೇನು ಮಾಡಿಕೊಡ್ತಿದ್ದೆ ನನ್ನ ಮಕ್ಳಿಗೆ ಏನೇನೋ ನೈಟ್ ಹೊತ್ತಂತೂ ನಮ್ಮ ಮನೇಲ್ಲಿ ಪಕ್ಕಾ ಮುದ್ದೆ ಮಾಡಲೇಬೇಕು ಮು ರಾಗಿ ಮುದ್ದೆ ಆಮೇಲೆ ಗೋಧಿ ಗೋಧಿಯಿಂದ ಗೋಧಿ ರೊಟ್ಟಿ ಮಾಡ್ಬಿಟ್ಟು ರೊ ರೊಟ್ಟಿ ಮೀನ್ಸ್ ಚಪಾತಿ ಅವೆಲ್ಲ ಮಾಡ್ಬಿಟ್ಟು ಅದು ಅದರಿಂದನು ಪೌಷ್ಟಿಕ ಸಿಗ್ತಾ ಇತ್ತು ಆಮೇಲೆ ಮನೆತಾವೆ ಬೆಳೆ ಬೆಳ್ದಿದ್ದ ಬದನೆಕಾಯಿ ತರಕಾರಿಗಳು ಕ್ಯಾರೆಟ್ಗಳು ಆಲೂಗಡ್ಡೆ ಬೀನ್ಸ್ಗಳು ಇವೆಲ್ಲ ಬೆಳೀತಾ ಇದ್ವಿ ಇದು ಇದರಿಂದನೂ ಪಲ್ಯ ಸಾಂಬಾರು ಬೇಳೆ ಸಾಂಬಾರು ಎಲ್ಲ ಮಾಡ್ಕೊಂಡು ಮಾಡಿಕೊಂಡು ಇದು ಇದು ತಿಂದರೂ ಪೌಷ್ಟಿಕ ಸಿಗ್ತಾ ಇತ್ತು ಆಮೇಲೆ ಹಪ್ಳ ಹಪ್ಳ ಮಾಡ್ಬಿಟ್ಟು ಅದಕ್ಕೆ ಕಾಳುಗಳ್ನೆಲ್ಲ ಸೇರಿಸಿ ಹಪ್ಳ ಮಾಡಿ ಅದು ಅದರಿಂದನೂ ಪೌಷ್ಟಿಕನೂ ಒಂಥರ ಅವೆಲ್ಲ ತಿಂಡಿ ತಿನ್ಸುಗಳಾದ್ರು ಅದರಿಂದ ಎಲ್ಲ ಪೌಷ್ಟಿಕ ಸಿಗ್ತದೆ ನಮ್ಮನೆಲ್ಲೆಲ್ಲ ಅವೆಲ್ಲ ಮಾಡ್ತೀವಿ ತಿನ್ಸ್ತೀವಿ ಮಕ್ಳುಗಳಿಗೆ